ನಮ್ಮ ಪ್ರಕಾರ ಮೊಬೈಲ್ ಫೀಡ್ಗಳು ರೇಡಿಯೋಗಳು ಅಥವಾ ವೃತ್ತಪತ್ರಿಕೆಗಳು ಅತ್ಯಂತ ನಿಖರವಾದ ಸುದ್ದಿಗಳನ್ನು ನೀಡುತ್ತವೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಆದರು ಕೂಡ ಕೆಲವೊಂದು ನಿಖರವಾಗಿ ಇರುತ್ತದೆ ಕೆಲವೊಂದು ನಿಖರವಾಗಿ ಇರುವುದು ಕೂಡ ಇಲ್ಲ ಯಾಕೆಂದರೆ ಈಗ ಮೊಬೈಲ್ ಫೀಡ್ಗಳೂ ನಮಗೆ ಇವತ್ತು ಈಗ ನಡೆದ ವಿಷಯ ಈಗಲೇ ಅಪ್ಡೇಟ್ ಆಗ್ತದೆ ನಮಗೆ ಈಗ ಈಗ ಸಿಗ್ತದೆ ಒಂದು ಆ್ಯಕ್ಸಿಡೆಂಟ್ ಆದರೆ ಏನಾದ್ರೂ ಆದರೆ ಕೂಡ ಮೊಬೈಲಲ್ಲಿ ನಮಗೆ ಬೇಗ ಮಾಹಿತಿಯನ್ನು ಮಾಹಿತಿ ದೊರಕ್ತದೆ ನಮಗೆ ಮತ್ತು ರೇಡಿಯೋಗದಲ್ಲಿ ಕೂಡ ಮಧ್ಯಾಹ್ನ ಒಂದು ನ್ಯೂಸ್ ಇರ್ತದೆ ಆವಾಗ ಆ ಟೈಮಲ್ಲಿ ನಮಗೆ ಕೇಳ್ಲಿಕ್ಕೆ ಸಿಗ್ತದೆ ವೃತ್ತಪತ್ರಿಕೆಗಳಲ್ಲಿ ಮಾರನೇ ದಿವಸ ನಮಗೆ ಸಿಗ್ತದೆ ವಿಷಯಗಳೆಲ್ಲ ಮೊದಲಿನ ಕಾಲದಲ್ಲಿ ಎಲ್ಲ ಇದ್ದದ್ದು ವೃತ್ತಪತ್ರಿಕೇನೆ ಆವಾಗ ನಮಗೆ ಅದೇ ಈಗ ಇವತ್ತು ನಡೆದ ವಿಷಯ ನಮಗೆ ನಾಳೆ ಬೆಳಗ್ಗೆ ವೃತ್ತಪತ್ರಿಕೆಯಲ್ಲಿ ಸಿಗ್ತದೆ ಸಿಗ್ತಾ ಇತ್ತು ಮತ್ತು ವೃತ್ತಪತ್ರಿಕೆ ಕೂಡ ನಿಖರವಾಗಿ ಅಂತ ಹೇಳ್ಲಿಕ್ಕೆ ಬರುವುದಿಲ್ಲ ವೃತ್ತಪತಿಕೆಗಳು ನಿಖರವಾಗಿಯೇ ಸುದ್ದಿಗಳನ್ನು ಸಿಗ್ತದೆ ಅಂತ್ಹೇಳಿಕ್ಕೆ ಬರುವುದಿಲ್ಲ ಆದರೂ ಕೂಡ ನಮ್ಗೆ ನಂಬಲೇಬೇಕಾಗ್ತದೆ ನಾವು ನೋಡಲೇಬೇಕಾಗ್ತದೆ ಕೆಲವೊಂದು ನಿಖರ ಇರ್ತದೆ ಒಂದು ಕೆಲವೊಂದು ನಿಖರ ಇರುವುದಿಲ್ಲ ಮೊಬೈಲ್ ಕೂಡ ಹಾಗೆ ಮತ್ತು ರೇಡಿಯೋದೆಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ ರೇಡಿಯೋದ ಬಗ್ಗೆ ಯಾಕಂದರೆ ಅದು ನಿಖರವಾಗಿ ಕೊಡ್ತದಾ ಇಲ್ವಾ ಅಂತ ನನಗೆ ಮಾಹಿತಿ ಇಲ್ಲ ನಾವು ಜಾಸ್ತಿ ನನಗೆ ಮೊಬೈಲನ್ನು ನಾನು ಜಾಸ್ತಿ ಇದು ಮಾಡ್ತೇನೆ ಮೊಬೈಲಲ್ಲಿ ಇರುವಂಥ ವಿಷಯಗಳು ಸತ್ಯ ಅಂತ ಕೆಲವು ಕೆಲವೊಂದು ಅಷ್ಟೆ ಮತ್ತು ಮತ್ತು ಹೇಳುದಂದರೆ ಎಂತ ಹೇಳುವುದು ಮತ್ತು